ಹಳೆಯ ಫೋಟೋಗಳು ತುಂಬ ಭಾವನಾತ್ಮಕವಾಗಿ ನಮಗೆ ತುಂಬ ನೆನ್ಪನ್ನ ನೆನಪನ್ನು ಉಳಿಯುವಂತೆ ಮಾಡುತ್ತದೆ ಯಾಕೆಂದರೆ ಹಳೆಯ ಭಾವಚಿತ್ರಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದದು ಯಾಕೆಂದರೆ ಅದು ಹಳೆಯ ನೆನಪುಗಳನ್ನು ಮತ್ತೆ ಕಲೆ ಹಾಕೋಕ್ಕೆ ಪ್ರಯತ್ನಪಡುತ್ತೆ ನಮಗೆ ತುಂಬ ಇಷ್ಟ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಅಜ್ಜ ಅಜ್ಜಿ ಮತ್ತು ಅವ್ರ ಅಪ್ಪ ಅಮ್ಮ ಅವ್ರ ಅತ್ತೆ ಮಾವ ಅವ್ರ ಜೊತೆಗೆ ನಾವು ಈ ತಲೆತಲಾಂತರದಿಂದ ಫೋಟೋ ತೆಗ್ಸಿರೋವಂತಹುದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರುತ್ತೆ ಅದು ನಮಗೆ ತುಂಬ ನೆನಪನ್ನು ಉಳಿಯೊಂತೆ ಶಾಶ್ವತವಾದ ನೆನಪನ್ನ ಉಳಿಯೊಂತಹ ಫೋಟೋ ಆಗಿರುತ್ತೆ ಅದು ಈಗಲೂ ಮತ್ತು ನಮ್ಗೆ ಡಿಜಿಟಲ್ ಇರುವಂಥ ಫೋಟೋ ಬಂದ್ರೂ ಅದು ಆ ಥರ ನೆನಪು ಕೊಡೋಲ್ಲ ತುಂಬ ಎಲ್ಪ್ ಆಗಿದೆ ಅದು ಅದು ಈಗ ಮತ್ತೆ ನೋಡಿದರೆ ಮತ್ತೆ ಆ ಕ್ಷಣಗಳು ಮತ್ತೆ ಬೇಕು ಅಂತ ಅನಿಸುತ್ತೆ ಅಷ್ಟು ನಮಗೆ ತುಂಬ ನೆನಪನ್ನು ಉಳಿಯುವಂತಹ ಶಾಶ್ವತವಾಗಿ ಉಳಿಯುವಂತಹ ಅದು ಫೋಟೋಗ್ರಫಿ ಆಗಿ ಉಳಿದಿದೆ ಬ್ಲ್ಯಾಕ್ ಆ್ಯಂಡ್ ವೈಟು ಸೊ ಡಿಜಿಟಲ್ಗಿಂತ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟೇ ತುಂಬ ಅಚ್ಚುಮೆಚ್ಚಾಗಿದೆ